ಹಲೋ ರೂಪಾ ನನಗೆ ಒಂದು ಬೋನಸ್ ಸಿಕ್ಕಿದೆ ಈ ಬೋನಸ್ಸನ್ನು ನಾನು ಎನ್ ಪಿ ಎಸ್ಸಿಗೆ ಒಂದು ಹೂಡಿಕೆ ಮಾಡಬೇಕಂತ ಇದ್ದೇನೆ ಹಾಗೆ ಹೂಡಿಕೆ ಮಾಡಬೇಕಾದ್ರೆ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಒಂದು ಸ್ವಲ್ಪ ತಿಳಿಸ್ತೀಯಾ ಹಾಂ ತಿಳಿಸು ಅದರ ಬಗ್ಗೆ ಏನು ಅಂದ್ರೆ ಹಣದ ಬಗ್ಗೆ ಏನು ಮಾಡಬೇಕು ಅಂತ ನೀನು ಅದನ್ನು ನನಗೆ ಹೇಳಿಕೊಡು